ನಮ್ಮ ಪ್ರದೇಶದಲ್ಲಿ ಸರ್ಕಾರಿ ಆಸ್ಪತ್ರೆ ಒಂದು ಇದೆ ಅದು ನಮ್ಮ ಮನೆಯಿಂದ ಒಂದು ಹದಿನೈದು ಅರ್ಧ ಗಂಟೆಯಲ್ಲಿ ಮುಟ್ಟಬಹುದು ಅಷ್ಟೇ ದೂರ ಹತ್ತಿರ ಇದೆ ಹೋಗಲು ಕೂಡ ದಾರಿಯೆಲ್ಲ ಒಳ್ಳೆಯದುಂಟು ಆಸ್ಪತ್ರೆ ಕೂಡ ಕ್ಲೀನು ಸ್ವಚ್ಛತೆಯಿಂದ ಸ್ವಚ್ಛತೆ ಉಂಟು ಕ್ಲೀನ್ ಉಂಟು ಆದರೆ ಸಣ್ಣ ಪುಟ್ಟ ಗಾಯಗಳಿಗೆ ಮಾತ್ರ ಅಲ್ಲಿ ನಮಗೆ ಚಿಕಿತ್ಸೆ ಮಾಡುವುದು ದೊಡ್ಡ ದೊಡ್ಡ ಖಾಯಿಲೆ ಬಂದರೆ ಯಾವುದು ಅಲ್ಲಿ ಸೌಲಭ್ಯಗಳು ಇಲ್ಲ ಹಾಗೆಯೇ ಉಳ್ಕೊಳ್ಳಿಕ್ಕೆ ಎಡ ಇಲ್ಲಲ್ಲಿ ಬೆಳಗ್ಗೆ ಒಂದ ಸಂಜೆವರೆಗೆ ಮಾತ್ರ ಅಲ್ಲಿ ಡಾಕ್ಟರ್ಸ್ ನರ್ಸ್ ಇರುವುದು ಮತ್ತೆ ಸಂಜೆ ಕ್ಲೋಸ್ ಮಾಡ್ತಾರೆ ಮತ್ತು ಹೆರಿಗೆ ನೋವು ಬಂದರೆ ನಮಗೆ ಅಲ್ಲಿ ಅಲ್ಲಿ ಫೆಸಿಲಿಟೀಸ್ ಇಲ್ಲ ನಮಗೆ ಹೆರಿಗೆ ನೋವು ಬಂದರೆ ನಮಗೆ ಉಡುಪಿ ಅಥವಾ ಮಂಗಳೂರಿಗೇನೇ ಹೋಗಬೇಕಾಗ್ತದೆ ಮೊದಲು ಶಾಂತೇರಿ ಅಂತ ಆಸ್ಪತ್ರೆ ಇತ್ತು ಮತ್ತೊಂದು ಮನಿಪಾಲದವರದೊಂದು ಆಸ್ಪತ್ರೆ ಇತ್ತು ಈಗ ಅದು ಸಹ ಕ್ಲೋಸ್ ಆಗಿದೆ ಈಗ ಈಗ ಹೆರಿಗೆ ನೋವು ಬಂದರೆ ನಮಗೆ ಉಡುಪಿ ಅಥವಾ ಮಂಗಳೂರಿಗೆನೇ ಹೋಗಬೇಕಾಗ್ತದೆ ಮತ್ತು ಸಣ್ಣ ಪುಟ್ಟ ಗಾಯಗಳಿಗೆಲ್ಲ ಚಿಕಿತ್ಸೆ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೆ ಮಾತ್ರ ಇರುವುದ್ರಲ್ಲಿ ಡಾಕ್ಟರ್ಸಿನವರು ನರ್ಸಿನವ್ರು ಮತ್ತು ಫೆ ಫೆಸಿಲಿಟೀಸ್ ಸ್ವಲ್ಪ ಕಡಿಮೆ ಇದೆ ಅಲ್ಲಿ ಅಂದರೆ ದೊಡ್ಡ ದೊಡ್ಡ ಕಾಯಿಲೆ ಬಂದರೆ ಅದಕ್ಕೆ ಬೇಕಾಗುವ ಫೆಸಿಲಿಟೀಸ್ ಇಲ್ಲ ಅದೆಲ್ಲ ಬಂದರೆ ಒಳ್ಳೆಯದು ನಮಗೆ ನಮ್ಮ ಊರಿನವರಿಗೆ ಎಲ್ಲ ಉಪಯೋಗ ಬೀಳ್ತದೆ